ಹಾಂ ನಮ್ಮ ಊರಿನ ಗ್ರಾಮ ದೇವರಂಥೇಳಿದ್ರೆ ಮಾರಿಯಮ್ಮ ದೇವರು ನಮ್ಮ ಕಾಪು ಊರಿನಲ್ಲಿ ಮೂರು ಮಾರಿಗುಡಿ ದೇವಸ್ಥಾನವಿದೆ ಅದರಲ್ಲಿ ಮದ್ಯ ಮಾರಿಗುಡಿ ಬಂದ್ಬಿಟ್ಟು ತುಂಬ ವಿಶೇಷವಾದ ಫೇಮಸ್ ಇರುವಂಥ ದೇವಸ್ಥಾನ ಅಲ್ಲಿ ಯಾವ ಥರ ಅಂಥೇಳಿದ್ರೆ ಪ್ರತಿ ದಿವಸ ಪೂಜೆ ಆಗ್ತದೆ ಆದರೆ ಪ್ರತಿ ಮಂಗಳವಾರ ವಿಶೇಷ ಪೂಜೆ ಆಗ್ತದೆ ಮತ್ತು ಇನ್ನೊಂದು ವಿಚಾರ ಹೇಳುವನು ಹೇಳೋದಂಥೇಳಿದ್ರೆ ಅಲ್ಲಿ ಏನು ದೇವರ ಮೂರ್ತಿ ವಿಗ್ರಹ ಏನು ಮಾರಿಯಮ್ಮನ ವಿಗ್ರಹ ಏನಿರ್ತದೆ ಅದರ ಕೆಳಗಡೆ ಒಂದು ಸಣ್ಣ ಮೂರ್ತಿ ಇರ್ತದೆ ನಿಜವಾಗಿ ದೈವ ಶಕ್ತಿ ಇರೋದು ಎಲ್ಲ ಅದರಲ್ಲಿ ಆ ಸಣ್ಣ ಮೂರ್ತಿಯಲ್ಲಿ ಪವರ್ ಇರ್ತದೆ ಅದೂ ವರ್ಷಕ್ಕೆ ವರ್ಷಕ್ಕೆ ಮೂರು ಸರ್ತಿ ಮಾರಿ ಪೂಜೆ ಬರ್ತದೆ ಆ ವರ್ಷಕ್ಕೆ ಮೂರು ಸರ್ತಿ ಏನು ಮಾರಿ ಪೂಜೆ ಬರ್ತದ ಅವಾಗ ಅದನ್ನು ಆ ಒಳಗಡೆ ಇರುವಂಥ ಮೂರ್ತಿಯನ್ನು ಚೇಂಜ್ ಮಾಡ್ತಾರೆ ಅದು ಮರದಲ್ಲಿ ತಯಾರಿಸಿದಂಥ ಮೂರ್ತಿ ಅದನ್ನು ಈ ವಿಶ್ವಕರ್ಮ ಕುಲದವರು ಅದನ್ನು ಮೂರ್ತಿಯನ್ನು ತಯಾರಿಸಿ ಮಾರಿಯಮ್ಮನಿಗೆ ತಂದಲ್ಲಿ ಕೊಡ್ತಾರೆ ಆಮೇಲೆ ಅದನ್ನು ಆರಾಧನೆ ಮಾಡಿ ಅಲ್ಲಿ ಅದಕ್ಕೊಂದು ದೈವಶಕ್ತಿಯನ್ನ ಕೊಡ್ತಾರೆ ನಂತರ ವಿಷಯ ಹೇಳೋದಂಥೇಳಿದ್ರೆ ಇವತ್ತು ನಾನೀ ಆಡಿಯೋ ಕಳಿಸ್ತಿರ್ಬೇಕಾದ್ರು ಇವತ್ತಿನ ದಿವಸಕ್ಕೆ ಇವತ್ತು ನಮ್ಮ ಕಾಪುವಿನ ಮಾರಿ ಪೂಜೆ ಇವತ್ತು ನಾನು ಬೆಳಗ್ಗೆ ಅದೇ ವಿಶೇಷ ಏನಂಥೇಳಿದ್ರೆ ಪ್ರತಿ ಪ್ರತಿ ಮ ಪ್ರತಿ ಮಾರಿ ಪೂಜೆಯಲ್ಲೂ ಕೂಡ ಹರಕೆಯಾಗಿ ದೇವರಿಗೆ ದೈವಗಣಗಳಿಗೆ ಅಲ್ಲಿ ರಕ್ತಾಹಾರ ಕೊಡಬೇಕಾಗ್ತದೆ ಕೋಳಿ ಅಥವಾ ಕುರಿ ಆಡನ್ನು ಕೊಡ್ತಾರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಕೋಳಿಯನ್ನೇ ಕೊಡ್ತೇವೆ ಇವತ್ತು ಬೆಳಗ್ಗೆ ಕೂಡ ನಾನೂ ಅಂಗಡಿಯಲ್ಲಿ ಒಂದು ಎರಡು ಕೆಜಿಯಷ್ಟು ಕೋಳಿ ತಗೊಂಡು ಅದನ್ನ ಅಲ್ಲಿ ಕೊಯ್ಯಿಸಿ ರಕ್ತಾಹಾರ ಕೊಟ್ಟು ಆಮೇಲೆ ತಂದು ಮನೆಗೆ ತಂದು ಪದಾರ್ಥ ಮಾಡಲಿಕ್ಕೆ ಕೊಟ್ಟಿದ್ದೇನೆ ನಂತರ ಏನಂಥೇಳಿದ್ರೆ ಪ್ರತಿ ಮಂಗಳವಾರ ದಿವಸ ಇವತ್ತೂ ಇವತ್ತು ಊಟ ಇ ಊಟ ಇಲ್ಲ ಇವತ್ತು ಪ್ರತಿ ಮಂಗಳವಾರ ದಿವಸ ಮಾತ್ರ ಎಲ್ಲರಿಗೂ ಯಾರೆಲ್ಲ ಸಾರ್ವಜನಿಕರು ಬರ್ತಾರೆ ಅವರಿಗೆಲ್ಲರ್ಗೂ ಸಹ ಮೂರು ಮಾರಿ ದೇವಸ್ಥಾನದಲ್ಲೂ ಕೂಡ ಊಟ ಇದೆ ಊಟದ ವ್ಯವಸ್ಥೆ ಎಲ್ಲರಿಗೂ ಕೂಡ ಇದು ಇರ್ತದೆ ಊಟ ಪಾಯಸ ಎಲ್ಲ ಎಲ್ಲ ಇದು ಸೌಲಭ್ಯಗಳನ್ನು ಒದಗಿಸಿರ್ತಾರೆ ನಂತರ ಅಲ್ಲಿ ಇನ್ನೊಂದು ವಿಶೇಷ ಅಂಥೇಳಿದ್ರೆ ನವರಾತ್ರಿಯ ಪೂಜೆಯ ಸಮಯದಲ್ಲಿ ನವರಾತ್ರಿಯ ಪೂಜೆಯ ಸಮಯದಲ್ಲಿ ಒಂಬತ್ತು ದಿವಸ ಸಹ ಕಾರ್ಯಕ್ರಮಗಳಿರ್ತದೆ ದೇವಿಗೆ ವಿಶೇಷವಾದ ಆರಾಧನೆ ಇರ್ತದೆ ಮಧ್ಯಾಹ್ನ ಊಟ ಅದು ಇದು ಎಲ್ಲ ವ್ಯವಸ್ಥೆ ಇರ್ತದೆ ರಾತ್ರಿ ಈ ಥರ ಆರು ಆರ್ಕೆಶ್ಟ್ರಾ ಭಜನಾ ಮಂಡಳಿಯಿಂದ ಭಜನಾ ನೃತ್ಯ ಕಾರ್ಯಕ್ರಮ ಇಂಥದ್ದೆಲ್ಲ ಆಟ ಆ ಒಂದು ನವರಾತ್ರಿಯ ಸಮಯದಲ್ಲಿ ಆಚರಣೆ ಮಾಡ್ತೇವೆ ನಮಗೆ ಈ ಮದ್ಯ ಮಾರಿಗುಡಿ ಆಗಿರ್ಬೋದು ಹಳೆ ಮಾರಿಗುಡಿ ಆಗಿರ್ಬೋದು ಇನ್ನೊಂದು ಮತ್ತೊಂದೂ ಮಾರಿಗುಡಿ ಇದೆ ಅದು ಮೂರೂ ಮಾರಿಗುಡಿಯಲ್ಲೂ ಸಹ ಈ ಕಾರ್ಯಕ್ರಮಗಳು ನಡಿತಾ ಇರ್ತದೆ ಆದರೆ ತುಂಬ ಗ್ರ್ಯಾಂಡಾಗಿ ನಡೆವಂಥದ್ದು ಮದ್ಯ ಮಾರಿಗುಡಿ ಅಂಥೇಳಿ ಆ ಮಾರಿಗುಡಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಫಂಕ್ಷನನ್ನು ಎರೆಂಜ್ಮೆಂಟ್ ಮಾಡಿರ್ತಾರೆ ಮತ್ತೆ ತುಂಬ ಜನರಿಗೂ ಗೊತ್ತಿರುವಂಥದ್ದು ಕೂಡ ಎಲ್ಲ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಅವ್ರೆಲ್ರಿಗೂ ಕೂಡ ವಿಶೇಷವಾಗಿ ಪರಿಚಯ ಇರುವಂಥದ್ದು ಈ ಮದ್ಯ ಮಾರಿಗುಡಿಯೇ